ನಮ್ಮೂರಿಗೆ ಗ್ರಾಮ ದೇವತೆ ಇದ್ದಾಳ ದುರ್ಗಾ ದೇವಿ ಅಂತಿದ್ದಾಳೆ ದೊಡ್ಡ ಗುಡಿ ಅದು ಬಾಗಿಲಿಗೆ ಅದು ನಮ್ಮೂರು ಬರ್ತದ ನಮ್ಮ ಅಣ್ಣಿಗೇರಿ ಬರ್ತದ ಅಂತನ್ನುದ್ಕೆ ನಮ್ಮೂರ ಅಣ್ಣಿಗೇರಿ ಅಂತ ಒಂದು ಸಾಧಾರ್ಣ ಪಟ್ಟಣ ಪಟ್ಟಣ ಪಟ್ಟಣವ ಪಟ್ಟಣ ಪಟ್ಟಣದದ್ ಅದಂಥಾ ದೊಡ್ಡ ಊರಲ್ಲ ಆ ಕಡೆ ತಾಲೂಕು ಈಗ ತಾಲೂಕಾಗ್ಯದ ಸಧ್ಯಕ್ಕೆ ಅಲ್ಲೇ ದುರ್ಗಾ ದೇವಿ ಇದ್ದಾಳೆ ಭಾಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಎಲ್ಲ ಮಂದಿಗೆ ಹುಡುಗರು ಹೋಗ ಹುಡುಗುರೆಲ್ಲ ಊರಿಗೆ ಪರಿಗೆ ಹೋದುದರೆಲ್ಲಾನು ಬರ್ತಾರೆ ರಜ ತೆಗಿಸ್ಕೊಂಡು ಬರ್ತಾರೆ ಕೆಲವ್ರೆಲ್ಲನು ಮತ್ತೆ ರಜ ಬರ್ತದ ಮೂರು ದಿವ್ಸೆಲ್ಲ ಆಚರಿಸ್ತಾರಲ್ಲ ಬರ್ತಾರೆ ಬಂದ್ಮೇಲೆ ಏನದೆಲ್ಲ ನಾವು ಹತ್ತು ದಿವಸ ಏನದಲ್ಲ ಮುಂಜಾನೆ ಶಿಕ್ಲಿ ಪಾದಗಟ್ಟಿಗ ಹೋಗಿ ನೀರು ಹಾಕ್ತೀವಿ ಪಾದಗಟ್ಟಿಗ ಹೋಗಿ ನೀರು ಹಾಕೋದಕ್ಕೆ ಅಂದರೆ ತಂಪಿರಲಿ ಅಂತ್ಹೇಳಿ ಯಾರು ಏನಾರಪ್ಪಾ ಒಂದು ಚಿ ಅಕ್ಕಿ ಕೊಡ್ಸ್ತಾರೆ ಅಕ್ಕಿ ಕೊಡ್ಸ್ತಾರೆ ಮೊಸರು ಕೊಡ್ಸ್ತಾರೆ ಆಕಿಗೆ ತಂಪಾಗ್ಲಿಂತೇಳಿ ಮೊಸರನ್ನನೆ ನೈವೇದ್ಯ ಇಡ್ತಾರೆ ಆಕಿಗ ಅವತ್ತ್ ಆಮೇಲೆ ಎಲ್ಲಾರು ಒಂದು ರಥೋತ್ಸವ ಮಾಡ್ತಾರೆ ಅಂದರೆ ತೇರು ಎಳಿತಾರೆ ತೇರು ಎಳಿತಾರೆ ಮೊದಲಿಗೆ ಊರಾಗ ಮೊದಲಿಗೆ ಊರಾಗೆಲ್ಲನು ಆಕೆನು ಮೆರವಣಿಗೆ ಮಾಡ್ತರೆ ಪಲ್ಲಕ್ಕಿ ಒಳಗೆ ತ ಕೂಡ್ಶ್ಕೊಂಡು ಎಲ್ಲ ಮೆರವಣಿಗೆ ಮಾಡ್ತಾಳೆ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಬಂದು ಕಾದು ಆಕಿನು ಒಂದ್ಕಡೆ ಕೂಡ್ಸ್ತಾರೆ ಆಮೇಲೆ ಮತ್ತಾಕಿ ಮಂಗಳಾರತಿ ಅದು ಎಲ್ಲಾ ಮಾಡ್ಕಾದ ಮತ್ತೆಲ್ಲ ಆಕಿನೆಲ್ಲ ಅಲಂಕಾರ ಮಾಡ್ತಾರೆ ಚಲೋ ಹೊಸ ಸೀರೆ ಉಡಿಸ್ತಾರೆ ಈಕೆಗೆ ನತ್ತು ಗಿತ್ತು ಎಲ್ಲ ಬಂಗಾರ ಸಾಮಾನು ಬೆಳ್ಳಿ ಸಾಮಾನು ಎಲ್ಲ ಹಾಕಿ ಕಾದ ಹಾಕಿ ತೇರ್ನ್ಯಾಗ್ ಕೂರ್ಸ್ತರೆ ರತೋರ ರಥ ಎಳಿತಾರೆ ಎ ಗಂಡಸುರು ಹೆಂಗ್ಸುರು ಎಲ್ಲಾರು ಕೂಡ್ಸೆ ರಥ ಎಳಿತಾರೆ ರಥ ಎಳಿದ್ಮೇಲೆ ಇಂಥಾ ಕಡೆ ಊಟಕ್ಕೂ ಹಾಕಿಸ್ತಾರೆ ಊಟಕ್ಕೆ ಹಾಕಿಸ್ತಾರೆ ಊಟ ಅವರೇ ಹಾಕಿಸ್ತಾರೆ ಇದ್ರ ಇದ್ರ ಆಕಿಗೆ ಒಂದು ಸೊಲ್ಪ ಇದು ಅದು ಅಂತಿರ್ತದು ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಿದ್ದರಂತೆ ಕೊಟ್ಟಿದ್ದರಂತೆ ಅವರಿಗೇನು ಅಂದರೆ ಇಷ್ಟೋಂದು ಬರ್ತದ ಈಗ ಒಂದು ಲಕ್ಷ ಒಂದು ಎರಡು ಅದ್ರಕ್ಕಿಂತ ಕಮ್ಮಿಯೋ ಹೆಚ್ಚಿಗೋ ಒಂದು ಬರ್ತದದು ಅವರ ಪೂಜಾರಿಗೆ ಬರ್ತದದು ಪೂಜಾರಿಗೆ ಯಾರು ಪೂಜೆ ಪೂಜೆ ಮಾಡ್ತಾರಲ್ಲ ಅವರಿಗೆ ಬರ್ತದದು ಆದರೆ ಬಡ ಬಗ್ಗರಿಗೆಲ್ಲಾರಿಗೂ ಊಟಕ್ಕೆ ಹಾಕ್ತಾರೆ ಮತ್ತೆಲ್ಲಾ ವರ್ಷ ದಿನ ದಿನ ಶುಕ್ರವಾರ ಮಂಗಳವಾರ ಹೋಗಿದ್ದಾಗ ಅದಕ್ಕೆ ಹಾಕಿರ್ತಾರಲ್ಲ ಹುಂಡಿಗೆ ಹಾಕಿರ್ತಾರಲ್ಲ ಅದನ್ನೂ ಎಲ್ಲ ತೆಗ್ದು ಒಡುದು ಬಿಡ್ತಾರೆ ಹುಂಡಿ ಹುಂಡಿ ಒಡುದು ರೊಕ್ಕ ತಗೊಂಡು ಎಲ್ಲಾನು ಸಂಭ್ರಮ ಲೈಟು ಗೀಟು ಎಲ್ಲ ಕಮಾನು ಗಿಮಾನು ಎಲ್ಲ ಮಾಡ್ತಾರೆ ಪರಿ ಪರಿಗೆ ಪರಿ ಹಾಸ್ತಾರೆ ಈ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಕಾದೆ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಸಂಜೆ ಮುಂದೆಲ್ಲ ಹೋಗ್ತಾರೆ ಒಂದು ಕೀರ್ತನ ಕೀರ್ತನಂತ ಗೊತ್ತದೆನ ಕೀರ್ತನಂದರೆ ಇದು ಮಾತಾಡುದು ಅದೆಲ್ಲಾನು ಹಾಕಿ ಚರಿತ್ರೆಗಳು ಹಾಕೆ ದುರ್ಗಾ ದೇವಿ ಚರಿತ್ರೆಗಳು ಆಕಿ ಹ್ಯಂಗ ಬಂದಳು ಹೇಗೆಲ್ಲಾ ಕೃಷ್ಣ ಅವತಾರದೊಳಗೆ ಕೃಷ್ಣನ ಅವತಾರ ಮಾಡೋ ಮುಂದೆ ಆಕಿ ಮೊದಲಿಗೆ ಬಂದಳು ಅಂದರೆ ಕೃಷ್ಣನ ಅವತಾರದೊಳಗ ಮೊದಲಿಗೆ ಬಂದ್ಲಾಕಿ ಮೊದ್ಲಿಗ ಬಂದು ಕಾದು ಆಕಿ ಮತ್ತು ಇದರ್ಕಡೆ ಹೊ ಹಾರಿ ಹೋಗ್ಬಿಟ್ಳಾಕೆ ಕಂಸ ಕೊಲ್ತಾನಂತ ಕಂಸ ಕೊಲ್ತಾನಂತ ಹೇಳಿ ಹಾರಿ ಹೋಗಿ ಬಿಟ್ಳಾಕೆ ನಾನೇನೆ ನಾನೇನೆ ಕೊಲ್ಲಲಿಕ್ಕೆ ನಿನ್ಕಡೆಯಿಂದ ಆಗೋದಿಲ್ಲ ನಾ ಜಗದ ಜನನಿ ಇದ್ದೀನಿ ಅಂತ ತಿಕ್ಕೊಂಡು ಹೋಗ್ಬಿಟ್ಳು ಆಕಿ ಹೀಗಾಗಿ ಸಂಜೆ ಮುದ್ದೆಲ್ಲ ಮಕ್ಕಳು ಕರ್ಕೊಂಡೆಲ್ಲ ಹೋಗಿ ಅದು ಇದು ಎಲ್ಲಾ ಕೊಡಿಸ್ತಾರೆ ತಿನ್ನುಸ್ತಾರೆ ಮರುದಿವಸ ಹೆಣ್ಮಕ್ಳಿಗೆಲ್ಲಾನು ಉಡುಗೊರೆ ಕೊಡ್ತಾರೆ ಅತ್ತೆ ಮನೆಯಿಂದ ಬಂದಿರ್ತಾರಲ್ಲ ಅಂತ್ಹೇಳಿ ಉಡುಗೊರೆ ಕೊಡ್ತಾರೆ ತಗೊಂಡು ಹೋಗ್ತಿರ್ತಾರೆ ಇದು ಒಂದು ನಮ್ಮ ದುರ್ಗಾದೇವಿ ಸ ಗುಡಿ ಇನ್ನೊಂದಿರೋದುಡ ಗ್ರಾಮ ದೇವತಾ ಈಕಿ ಗ್ರಾಮ ದೇವ್ರು ಒಬ್ರಿದ್ದಾರೆ ಅಮೃತೇಶ್ವರಂತಿದ್ದಾರೆ ಅಮೃತೇಶ್ವರಂತ ಮಾದೇವ್ರ ಅವತಾರ ಮಾದೇವ್ರ ರುದ್ರ ದೇವರ ಅವತಾರ ಭಯಂಕರ ದೊಡ್ಡ ಗುಡಿ ಜಕ್ಣಾಚಾರಿ ನೋಡ್ತಕ್ಕಂಗದ ಗುಡಿ ಸಹಿತ ಭಾಳ ಚಂದ ನೋಡ್ತಕ್ಕಂಗದ ಎಲ್ಲಾ ನಕ್ಷೆ ಇಷ್ಟು ನಕ್ಷೆ ದೊ ಒಳಗೆ ಇದು ಈಶ್ವರ ಮೂರ್ತಿ ಅಂಥಾದೊಂದು ಅದು ಗುಡಿನು ಭಾಳ ಹನುಮಂತನ ಗುಡಿ ಅವರು ಅವರು ಎಲ್ಲಾ ಜಾತ್ರೆ ಮಾಡ್ತಾರೆ ಈಗ ಮೊನ್ನೆ ಮಾಡ್ತಾರೆ ಅಂತ ಬರ್ತದ ಹೀಗೆ ಅಂದ್ರ ಈ ಈ ಈ ಹುಣ್ಣಿಮೆಲ್ಲ ಆಚೆ ಕಡೆ ಹುಣ್ಣಿಮೆ ನೋಡು ಬಂದಿತ್ತದು ಆ ತಿಂಗಳು ನೀನೇ ಹಾಕು ಅದು ಅದು ಭಾಳ ಅದಕ್ಕ ಹೊಲಾನೇ ಅವ ಹೊಲ ಹೊಲ ಅವು ಹಿಂದುಕ್ಕೆ ಎಲ್ಲಾ ಅವು ಇದು ವಿದ್ಯಾ ಎಲ್ಲಾ ಫಲ ಕೊಟ್ಟಾರು ಅದ್ಕ ಆದ್ರುನ್ನ ತಗೊಳ್ತಾರೆ ಮತ್ತೆಲ್ಲ ಎಲ್ಲ ಸೋಮವಾರ್ಕೊಮ್ಮೆ ಗುಡಿಗೆ ಹೋಗೋದು ಮಾಡೋದು ಮಾಡ್ತಾರೆ ಅದು ಒಂದು ದೊಡ್ಡ ಜಾತ್ರೆ ಅದು ಅದು ಏಳು ದಿವ್ಸದ ಜಾತ್ರೆ ಒಂದು ದಿವ್ಸದ್ದಲ್ಲ ಏಳು ದಿವಸದ್ದು ಮೊದ್ಲೇಕಾ ದೊಡ್ಡದು ರಥ ರಥ ಅದು ರಥ ಮೊದಲಿಗೆ ಹೊರಗೆ ಹಾಕ್ತರೆ ಹೊರಗೆ ಹಾಕೋ ದಿವಸ ಇದ್ರಾಗ ಇಟ್ಟಿರ್ತಾರೆ ಒಳಗೆ ಅದನ್ನ ಹೊರಗೆ ಹಾಕ್ತಾರೆ ಹೊರಗೆ ಹಾಕೋ ದಿವಸಾನು ಎಲ್ಲಾರು ದೇಶ್ಪಾಂಡೆ ಅವರು ಬರಬೇಕು ದೇಸಾರು ಬರಬೇಕು ಊರು ಪ್ರಮುಖರು ಬರ್ಬೇಕು ಅದ್ಕ ಎಲ್ಲಾ ಬಂದು ಅದಕ್ಕು ಕಾಯಿ ಗೀಯಿ ಒಡೆದು ಎಲ್ಲ ಮಾಡಿ ಹಾಕ್ತಾರೆ ಮತ್ತೆ ಎಲ್ಲಾರ್ಗುನು ಊಟಕ್ಕೆ ಹಾಕ್ತಾರೆ ಅವತ್ತಿಂದ ಊಟ ಶುರು ಅವತ್ತಿಂದನೆ ಊಟ ಶುರು ಅವತ್ತೇನೋ ಜಾತ್ರೆದು ಏನೋ ಗುಡಿ ಏನು ಹೊರಗೆ ಹಾಕ್ತಾರಲ್ಲ ಅವತ್ತಿಂದನೆ ಶುರು ಮತ್ತೆ ಮೂರನೇ ದಿವಸ ಅಲಂಕಾರ ಮಾಡ್ತಾರೆ ಅವೆಲ್ಲ ನಿಶಾನೆ ಇಶಾನೆಲ್ಲ ಕು ಕಟ್ಟುದು ಮಟ್ಟುದು ಎಲ್ಲ ಮಾಡ್ತಾರೆ ಹಾಗೆಲ್ಲ ಮಾಡಿದ ಬಳಿಕ ಮೇಲೆ ದಿನಾನು ಮುಂಜಾಲೆ ಸಂಜೆ ಎರಡು ಹೊತ್ತು ಊಟ ಬೇಕಾದವರು ಬರಲಿ ಊಟಕ್ಕೆ ಹಾಕ್ತಾರೆ ಗೋದಿ ಕುಟ್ಟಿದ ಪಾಯಸ ಮತ್ತೆಲ್ಲಾ ಒಂದೆಲಗು ಚಟ್ನಿ ಅನ್ನ ಸಾರು ಕೋಸಂಬರಿ ಎಲ್ಲ ಅಡಿಗೆ ಮಾಡ್ತಾರೆ ಅಡಿಗೆ ಮಾಡ್ಕೊಂಡು ಜಿಲೆಬಿ ಮಾಡಿರ್ತಾರೆ ಒಂದೊಂದು ದಿವಸ ಮಾಡಿ ಊಟಕ್ಕೆ ಹಾಕ್ತಾರೆ ಮತ್ತೆ ಮುಂಜಾಲೆ ಸಂಜೆ ಮುಂಜಾಲೆ ಸಂಜೆ ಬ್ರಾಹ್ಮಣ್ರಿಗೆಲ್ಲ ನಮ್ಮಲ್ಲಿ ದಕ್ಷಿಣೆ ದಕ್ಷಿಣೆ ಕೊಡ್ತಾರೆ ಎಲ್ಲಿ ಏಳು ದಿವಸ ದಿವಸ ಮಾಡಿ ಏಳನೇ ದಿವಸ ಅಂದರೆ ಏಳನೇ ದಿವ್ಸಲ್ಲ ಏಳನೇ ದಿವಸಾನೆ ಅದು ರಥ ಎಳಿತಾರೆ ಅಮೃತೇಶ್ವರನ ಜಾಗ ಎಲ್ಲಾ ಕಡೆ ರಥ ಊರಿ ಎಲ್ಲನು ಹೇಳ್ತಿದು ಮಾಡ್ತಾರೆ ಮಾಡ್ಕಾದ ಮತ್ತೆ ತೆರಿಗೆ ಎಂಟನೇ ದಿವಸಾನು ಅದು ಅದು ಮತ್ತು ತೇರಿಗೆಲ್ಲ ಸ ಪೂಜೆ ಗೀಜೆ ಮಾಡಿ ಮತ್ತೆ ಯಾವ ಕೂದಲು ಒಳಗಿತ್ತೋ ಆ ಕೂದಲು ಒಳಗೆ ಆಕೇನ ಅವ್ರ್ನ ಹಾಕ್ಬಿಟ್ತವೆ ಅದು ಒಂದು ದೊಡ್ಡ ಜಾತ್ರೆ ನಮ್ಮೂರಾಗ ಎಲ್ಲಾಕ್ಕಿಂತ ಈ ದುರ್ಗಾ ದೇವಿ ಜಾತ್ರೆಕ್ಕಿಂತ ಇದು ಅಮೃತೇಶ್ವರ ಗುಡಿ ಜಾತ್ರೆ ಅಂದರೆ ಆಕಿ ದುರ್ಗಾ ದೇವಿ ಪಾರ್ವತಿ ಅಂಶ ಅದು ಪಾರ್ವತಿ ಶ್ರೀ ಭೂ ದುರ್ಗಾ ಮೂರು ಅವಾತಾರಲ್ಲ ಆಕೆದು ಅಂದ್ಮೇಲೆ ಆಕೆ ಪಾರ್ವತಿಯ ಅವತಾರದಿಂದನ ಅವರಿಗಿಲ್ಲಿ ಆಕೆನ ಒಂದು ಇದು ಅದ ಬಣ್ಣದ ಗೊಂಬೆಗಳು ಬಣ್ಣದ ಗೊಂಬೆಗಳು ಅವ ಆಕೆನ ಅಲ್ಲಿ ಕೂರಿಶ್ಕಾದೆ ಇದ್ರುಗು ಗುಡಿನು ಮೆದು ಅದ ಆ ಒಂದು ಮುಖದ ಅವತಾರ ಇಲ್ಲಲ್ಲ ಅದು ಈಶ್ವರ ಪಿಂಟಿಕಾನ ಇರ್ತದಲ್ಲ ಅದ್ರ್ನೆಲ್ಲಾ ಕೂರ್ಶಿಕಾದ ನಾ ಕಂಕಣ ಕಟ್ತಾರೆ ಕಂಕನ ಕಟ್ತಾರೆನ ಅದೆಲ್ಲನು ಭಾಳ ಸಂಭ್ರಮ್ದಿಂದ ಮಾಡ್ತಾರೆ ಏಳು ದಿವಸ ಬ್ಯಾರೆ ಊರಿಂದ ಕರಿಸಿಡ್ತಾರ ಮಂದಿನ ಮಂದಿನ ಕರ್ಸಿಸಿ ಅಡಿಗೆ ಗಿಡಿಗೆ ಮಾಡ್ಸೋದು ಮಂದಿನ ಆಮೇಲೆ ಕೀರ್ತನ ಹೇಳುವುದು ಮಂದಿನ ಹಿಂಗೆ ಮಾಡಿ ಸಂಜೆ ಒಂದೆರಡು ಮತ್ತೆ ಕಾರ್ತಿ ಕಟ್ತಾರೆ ಕಾರ್ತಿಕ ಕಾರ್ತಿಕಕ್ಕೆ ಒಂದು ಎಷ್ಟೊಂದ್ರು ಸಹಿತ ಒಂದು ಸಾವಿರ ದೀಪ ಹಚ್ತಾರೆ ದೀಪ ದೀಪ ದೀಪ ಎಲ್ಲ ಹಚ್ತಾರೆ ಜಗ್ಗ ಮಂದಿ ಬಂದಿರ್ತದೆ ಅದೇ ನೋಡ್ಕೊಂಡು ಮಾಡ್ತಾರೆ ಅದು ಅದು ಒಂದು ಕೆಲಸ ಮಾಡ್ತಾರೆ ಇನ್ನೊಂದು ಏನಂದವಂದರೆ ನಾಗರ ಪಂಚಮಿ ನಮ್ಮ ನಮ್ಮ ಈ ನಮ್ಮ ಕರ್ನಾಟಕದೊಳಗೆಲ್ಲ ಮಾಡ್ತಾರೆ ನಾಗರ ಪಂಚಮಿ ಎಲ್ಲಾರು ಮಾಡ್ತಾರೆ ಈ ಜಗತ್ತಿನೊಳಗೆ ಮಾಡ್ತಿರೋ ಇಲ್ಲವೋ ಗೊತ್ತಿಲ್ಲ ಅದು ಇಲ್ಯಂತು ಎಲ್ಲಾ ಕಡೆನು ಮಾಡ್ತಾರೆ ನಾಗರ ಪಂಚಮಿ ಎಲ್ಲ ಊರಾಗುನು ನಾಗದೇವರನ್ನ ಇದನ್ನ ಮಾಡುದು ನಾಗ ದೇವರನ್ನ ನಾಗ ದೇವರನ್ನ ಇದನ್ನ ಮಾಡುದು ಪೂಜೆ ಮಾಡೋದು ನಾಗ ದೇವರನ್ನ ಪೂಜೆ ಮಾಡೋದಂದರೆ ಏನು ಅಂದ್ರೆ ಪಂಚಮಿ ದಿವಸನ ಮನೆಯೆಲ್ಲ ನಮ್ಮ ಮನೆಯೆಲ್ಲ ಸಾರ್ಸಿ ಅವಾಗೆಲ್ಲ ಸಗಣಿ ಪಗಣಿ ನಮ್ಮ ಕಾಲಕಿತ್ತಲ್ಲನ ಅನುಸರಿಸೋದು ಇರ್ತಿತ್ತು ಚಂದ ರಂಗೋಲಿ ಗಿಂಗೋಲಿ ಎಲ್ಲ ಹಾಕೋದು ಮನೆಯೊಳಗೆ ಈಗೆಲ್ಲ ಪರೀಕ್ಷೆ ಗಿರೀಕ್ಷೆ ಆಗ್ಯಾವ ಏನಗ ಮನೆ ಒರ್ಸೋದು ಮುಗುದೋ ಬಿಟ್ತ ಇಷ್ಟೆ ಕಲೆ ಆಮೇಲೆ ಅದ್ರುನು ಬಣ್ಣ ಬಣ್ಣದ ಇವು ಇವುನ್ನ ಇದನ್ಕ ಮಾಡ್ತಾರೆ ಮನೆಯೊಳಗೆಲ್ಲನು ಗೋಡೆಗ ಸೂತ್ತ ಕಡೆಲ್ಲ ಚಿತ್ರ ತೆಗಿತಾರೆ ಚಿತ್ರ ಚಿತ್ರ ತೆಗಿತಾರೆ ಮನೆ ಒಳಗೆ ಬಣ್ಣ ಚಿತ್ರ ತೆಗಿತಾರೆ ಚಂದ ಮಾಡ್ತಾರೆ ಮತ್ತೆ ಅವತ್ತು ತಂಬಿಟ್ಟು ಅದಕ್ಕೆ ಮುಗೀನದಲ್ಲ ತಂಬಿಟ್ಟು ಐದು ಥರದ ತಂಬಿಟ್ಟು ಅಂದರೆ ಮ್ಯಾಗ ಅಕ್ಕಿ ತಂಬಿತ್ತು ಪುಟಾಣಿ ಇಟ್ಟಿನ ತಂಬಿಟ್ಟು ಆಮೇಲೆ ಗೋದಿ ಇಟ್ಟು ತಂಬಿಟ್ಟು ಅದೆಲ್ಲ ಗೋದಿ ತಂಬಿಟ್ಟು ಮಾಡ್ತಾರೆ ತಂಬಿಟ್ಟು ಮಾಡಿಕ್ಕಾದ ನೈವೇದ್ಯ ಇಟ್ಟು ಕಾದೆ ಮತ್ತೆ ತೆರಿಗೆ ಮತ್ತೆ ಊರಿಗೆ ಬರ್ತಾರೆ ಆಮೇಲೆ ಇನ್ನೊಂದು ಹನುಮಾನ್ ದೇವ್ರೊಂದು ಅದ ಹನುಮಾನ್ ದೇವ್ರು ಅದು ಅದು ನಂಬದೇ ನಾವು ನಮ್ಮ ನಮ್ಮ ತಂದೆಯವರ ಮಾಡ್ತಾರೆ ಹಣು ಹನುಮಾನ್ ದೇವರು ನಮ್ಮ ತಂದೆಯವರು ಮಾಡ್ತಿದ್ದರು ತಂದೆಯವರು ಈಗ ಹೋದರು ತಮ್ಮಂದ್ರಿದ್ದಾರೆ ಇಬ್ಬರು ತಮ್ಮಂದ್ರಿದ್ದಾರೆ ಅವರಿಗೂ ರಿಟೈರ್ ಆಗ್ಯಾರೆ ಮನೆಯಾಗೆ ಇದ್ದಾರೆ ಅವರು ಏನದರಲ್ಲ ಅವ್ರ ಮಾಡ್ತಾರೆ ನಮ್ಮ ತ ನಮ್ಮ ದೇವರು ಗುಡಿಗೆನು ಆ ಆ ಕಾಲಕ್ಕೆ ಹತ್ತು ಹೊಲ ಹುಟ್ಟಿ ಕೊಟ್ಟಿದ್ದರು ಹತ್ತು ಹೊಲ ಈಗ ಏನಂದರು ಅದುಕ್ಕೊಂದು ವರ್ಷಕ್ಕೊಂದು ಐದು ಲಕ್ಷ ರೂಪಾಯಿ ಆದರು ಬರ್ತಿತ್ತು ಬರ್ತದ ಬೆಲೆ ಬೆಳೆ ಬೆಳೆಯೆಲ್ಲ ಬರ್ತಿರ್ತದ ಅದರ್ಕ್ಕು ಎಲ್ಲ ಹುಂಡಿ ಗಿಂಡಿಯೆಲ್ಲ ಇಟ್ಟಿರ್ತಾರೆ ಅವನ ಅದಾ ರೊಕ್ಕ ತಗೊಂಡು ಕಾದು ರೊಕ್ಕ ತಗೊಂಡು ಕಾದು ಮೂರು ದಿವಸ ಊಟಕ್ಕೆ ಹಾಕ್ತಾರೆ ಮೂರು ದಿವಸ ಮೂರು ದಿವ್ಸ ಮಧ್ಯಾಹ್ನ್ದಾಗಿನ ಊಟ ಮೂರು ದಿವಸ ಈ ಈ ಈ ಟೈಮ್ದಾಗ್ ಏನದಲ್ಲ ಇದು ಮೆಣ್ಸಿನಕಾಯಿ ಬೆಳಿತಾರೆ ಮೆಣ್ಸಿನಕಾಯಿ ಮೆಣ್ಸಿನ್ಕಾಯಿ ಮೆಣ್ಸಿನಕಾಯಿನು ಅದನ್ನ ರುಬ್ಬಿ ಕಾದ ಕೆಂಪು ಚಟ್ನಿ ಮಾಡ್ತಾರೆ ಕುಶಿಬಿನು ಬೆಳಿತಾರೆ ನಮ್ಮೂರಾಗ ಕುಶಿಬಿ ಕುಶಿಬಿ ಬೆಳಿತಾರೆ ಕುಶಿಬಿ ಗಾಣಕ್ಕೆ ಹಾಕಿ ಎಣ್ಣೆ ತರ್ತಾರೆ ಎಲ್ಲಾರ್ಗು ಕುಶುಬಿ ಎಣ್ಣೆ ಚಪಾತಿ ಮು ಇದು ಮುದ್ದೆ ಪಲ್ಯ ಅನ್ನ ಸಾರು ಎಲ್ಲ ಅಡಿಗೆ ಮೂರು ದಿವಸ ಮಾಡ್ತಿಕ್ಕೆ ಮೂರು ದಿವ್ಸ ಮಾಡಿ ಅಲ್ಲೆನ ಮತ್ತು ರಥೋತ್ಸವ ಅದು ತೇರೆ ಅದು ಅಲ್ಲಿ ತೇರಿಗು ರಥೋತ್ಸವ ಮಾಡ್ತಾರೆ ನಮ್ಮೂರಾಗ ಏನದಲ್ಲ ಮೂರು ಹೆಣ್ಮಕ್ಳಿದ್ದಾರೆ ಒಬ್ಬರು ಗೌರಿ ಹುಣ್ಣಿ ಒಬ್ಬರು ಪಸ್ಲದ ಹುಣ್ಮಿ ಒಬ್ಬರು ಆಗಿ ಹುಣ್ಣಿಮಂತ ಬರ್ತದೆ ದವಂದ ಹುಣ್ಣಿಮೆ ಆಗಿ ದವಂದ ಹುಣ್ಣಿಮಂತ ಬರ್ತದೊಂದು ಬ್ಯಾಶಿಗೆ ದಿವ್ಸಕ್ಕೆ ಬರ್ತದ ಅವಾಗೊಂದು ಅವಾಗ ಮಾಡ್ತಾರೆ ಅವಾಗನು ಮಾಡಿದ್ದರೂ ಸಹಿತ ಅವರು ಇನ್ನೊಬ್ರು ಆಚಾರಿದ್ದಾರೆ ಅವರು ಮಾಡ್ತಾರವರು ನಮ್ಮೂರಿಗೆ ಇದು ಅದ ನಾ ಅವರು ಮಾಡ್ತಾರೆ ಆಮೇಲೆ ಮತ್ತೆ ಇನ್ನೇನಪ್ಪ ಅಂದರೆ ನೋಡು ಭಾಳಷ್ಟು ಜನ ನಮ್ಮಲ್ಲಿ ಅದ ಅದು ಎಲ್ಲಾರು ಇದು ಭಕ್ತಿ ಪೂರ್ವಕವಾಗಿ ಎಲ್ಲ ಮಾಡ್ತಾರೆ ಹಳ್ಳಿದಲ್ಲ ನಮ್ಮೂರಂಥ ದೊಡ್ದ ಊರೇನಲ್ಲ ಅಂಥಾ ದೊಡ್ದ ಪ್ಯಾಶನು ನಾನಲ್ಲ ಏನಲ್ಲ ಎಂತಲ್ಲ ಅದು ಶಾದ ಸಾಧಾರ್ಣ ಚಲೋ ಮಾಡ್ತಾರೆ ಎಲ್ಲಾನು